ಕನ್ನಡ ಭಾಷೆ ಭಾಷೆ ಅಂತಂದ್ರೆ ನಾವು ವ್ಯಕ್ತಿಗಳು ಮಾತನಾಡೋದಕ್ಕಾಗ್ಲಿ ಅಥ್ವ ಸಂವಹನ ಮಾಡೋದಕಾಗ್ಲಿ ಬಳ್ಸುವಂತಹ ಒಂದು ಸಂವಹನ ಆಗಿದೆ ಅದ್ರಲ್ಲಿ ಕನ್ನಡ ಭಾಷೆ ಅಂತ ತಗೊಂಡಾಗ ನಾವೂ ಸಾಮಾನ್ಯವಾಗಿ ಕರ್ನಾಟಕದವರಾಗಿದ್ರೆ ನಮ್ಮ ಮಾತೃ ಭಾಷೆ ಕನ್ನಡನೇ ಆಗಿರುತ್ತೆ ಮಾತೃ ಭಾಷೆಯನ್ನ ಭವಿಷ್ಯದಲ್ಲಿ ಎತ್ತಿ ಹಿಡಿಯಲಾಗುತ್ತದೆ ಅಂತ ಹೇಳೊದಾದ್ರೆ ನಮ್ಮ ಮಾತೃ ಭಾಷೆ ಕನ್ನಡ ಆಗಿರೋದ್ರಿಂದ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಪುರಾತನವಾದ ಇತಿಹಾಸವಿದೆ ಅದನ್ನು ಎತ್ತಿಹಿಡ್ದು ಸುಮಾರು ವರ್ಷಗಳೆ ಆಗಿದೆ ಆದರೆ ಆದ್ದರಿಂದ ನಾವು ಈಗ ಭಾಷೆಯನ್ನ ಎತ್ತಿ ಹಿಡಿಯಲೇಬೇಕು ಅನ್ನುವಂಥ ಅನಿವಾರ್ಯತೆ ಖಂಡಿತವಾಗಿಯು ಇಲ್ಲ ಭಾಷೆ ಅಂತ ಬಂದಾಗ ಕುವೆಂಪು ಆಗಿರ್ಬೋದು ಬೇಂದ್ರೆ ಆಗಿರ್ಬೋದು ತೇಜಸ್ವಿ ಆಗಿರ್ಬೋದು ಇಂತಹ ಮಹಾನ್ ವ್ಯಕ್ತಿಗಳು ಭಾಷೆಯ ಬಗ್ಗೆ ಆಗಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಆಗಲಿ ಹಲವಾರು ಮಾಹಿತಿಯನ್ನು ನೀಡಿದ್ದಾರೆ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಪಡುವಂತಹ ಅದ್ರ ಬಗ್ಗೆ ಗೌರವ ಪಡುವಂತಹ ವಿಷಯಗಳನ್ನು ಸಾವಿರಾರು ಬಾರಿ ಹೇಳಿ ಹೇಳಿ ಕೂಡ ಹೋಗಿದ್ದಾರೆ ಕನ್ನಡ ಭಾಷೆ ಅಂತ ಬಂದಾಗ ಕನ್ನಡ ಭಾಷೆಯೇ ಕೇವಲ ಕನ್ನಡ ಭಾಷೆಯನ್ ಅಲ್ಲದೆ ಬೇರೆ ಎಲ್ಲ ಭಾಷೆಗಳನ್ನು ಗೌರವಿಸುತ್ತೆ ಅಂತ ಸ್ವಾಮಿ ವಿವೇಕಾನಂದವರು ಅವರ ಚಿಕಾಗೋ ಸರ್ವ ಧರ್ಮ ಸಮ್ಮೇಳನದಲ್ಲಿ ನಾವು ಅದನ್ನ ಕೇಳಿದೀವಿ ನಮ್ಮ ಭಾಷೆ ಅಂದರೆ ಕೇವಲ ಕನ್ನಡ ಭಾಷೆ ಕನ್ನಡ ಭಾಷೆಯನ್ನ ಗೌರವಿಸುವುದಲ್ದಲೆ ಬೇರೆ ಭಾಷೆಯನ್ನು ಕೂಡ ಗೌರವಿಸುತ್ತೆ ಈಗ ನಾವು ಸಾಮಾನ್ಯವಾಗಿ ಬೇರೆ ಯಾವುದೋ ಒಂದು ಕಡೆ ಹೋಗಿದಿವಿ ಅಂದರೆ ಈಗ ಬೇರೆ ದೇಶಗಳಿಗಾಗಲಿ ಬೇರೆ ರಾಜ್ಯಗಳಿಗೆ ಹೋಗಿದಿವಿ ಅನ್ನೋದಾದ್ರೆ ನಾವು ಅವ್ರ ಜೊತೆಲಿ ಅವ್ರದ್ದೇ ಭಾಷೆಯಲ್ಲಿ ಸಂವಹನ ಮಾಡೋ ತನಕ ಅವ್ರು ಬಿಡೋದಿಲ್ಲ ಅವರಿಗೆ ನಮ್ಮ ಭಾಷೆ ತಿಳಿದಿದ್ದರು ಕೂಡ ಅವರ ಮಾತೃ ಭಾಷೆಯಲ್ಲಿ ಸಂವಹನ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಬೇರೆ ದೇಶದವರು ಅಥವಾ ರಾಜ್ಯದವರು ನಮ್ಮ ಬಾ ನಮ್ಮ ಕರ್ನಾಟಕಕ್ಕಾಗಲಿ ಅಥವಾ ನಮ್ಮ ರಾಜ್ಯಗಳಿಗೆ ಬಂದಾಗ ನ ಅವರು ಯಾವ ಭಾಷೆಯಲ್ಲಿ ಮಾತನಾಡ್ತರೆ ನಾವು ಅವಾಗ ಅವರ ಭಾಷೆಯಲ್ಲಿ ಸಂವಹನ ಮಾಡ್ತಿವಿ ಹೊರ್ತು ನಮ್ಮ ಮಾತೃ ಭಾಷೆಯಲ್ಲಿ ಸಂವಹನ ಮಾಡೋದಿಲ್ಲ ಆ ರೀತಿಯದಂತಹ ನಾವು ಬೆಳವಣಿಗೆಯನ್ನು ರೂಢಿಸ್ಕೊಳ್ಳೋದು ತುಂಬ ತಪ್ಪಾಗುತ್ತೆ ಯಾಕಂದ್ರೆ ಅವರು ಅವರ ಭಾಷೆಯ ಬಗ್ಗೆ ಎಷ್ಟು ಗೌರವವನ್ನು ಇಟ್ಕೊಂಡಿದಾರೆ ಅಂದರೆ ನಮ್ಮ ಭಾಷೆಯ ಬಗ್ಗೆ ನಾವು ಗೌರವನ್ನು ಇಟ್ಕೋಳೋದು ನಮ್ಮ ಅನಿವಾರ್ಯತೆ ಕೂಡ ಆಗಿರುತ್ತೆ ಮತ್ತು ಭಾಷೆಯನ್ನ ಸಂರಕ್ಷಿಸಬೇಕು ಅಂತ ಹೇಳ್ದಾಗ ಭಾಷೆಯನ್ನ ಸಂರಕ್ಷಿಸುವಂಥ ಅವಶ್ಯಕತೆ ಇಲ್ಲ ಭಾಷೆ ನಮ್ಮನ್ನು ಸಂರಕ್ಷಿಸ್ತ ಇದೆ ನಾವೇನು ಕೊಡುಗೆ ಕೊಡ್ತೀವಿ ಅನ್ನೋದು ಅದ್ರ ಮೇಲೆ ನಿರ್ಧರಿತವಾಗಿರುತ್ತದೆ ಭಾಷೆಯನ್ನ ಸಂರಕ್ಷಿಸೋದು ಅಂತ ಹೇಳೋದಾದ್ರೆ ಹೇಗೆ ನಾವು ಭಾಷೆಯನ್ನು ನಾವೊಂದು ಉದಾಹರಣೆಗೆ ನಾ ಏನೋ ಒಂದು ಉದ್ಯೋಗಕ್ಕೆ ಸೇರ್ಕೊಂಡಿದಿನಿ ಅಂತ್ಹೇಳದ್ರೆ ಅಲ್ಲಿ ಕೇವಲವಾಗಿ ನಮ್ಮ ಭಾಷೆಯನ್ನೇ ನಮ್ಮ ಭಾಷೆಯಲ್ಲಿಯೇ ಸಂವಹನ ಮಾಡುವಂಥ ವ್ಯಕ್ತಿಗಳು ಸಿಗೋದಿಲ್ಲ ಆಗ ಅವರ ಭಾಷೆಯಲ್ಲಿ ಅವರಿಗೆ ಯಾವ ಭಾಷೆ ತಿಳಿಯುತ್ತದೆ ಆ ಭಾಷೆಯಲ್ಲಿ ನಾವು ಅವರಿಗೆ ಸಂವಹನ ಮಾಡುತ್ತೆ ಮಾಡ್ಬೇಕಾಗುತ್ತೆ ಈಗ ಸಾಮಾನ್ಯವಾಗಿ ಒಂದು ಉದಾಹರ್ಣೆಯಾಗಿ ತಗೋಬೇಕಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ಗ್ರಾಹಕ ಈ ಹಿಂದಿ ಭಾಷೆಯವ್ನು ಆಗಿರ್ಬೋದು ಆಗಿದ್ದ ಅವನು ನಮ್ಮ ನಮ್ಮ ನಡುವೆ ಸಂವಹನ ಮಾಡ್ತಿದ್ದಾನೆ ಅಂದರೆ ನಾವು ನಮ್ಮ ನಮಗೆ ತಿಳ್ದಿರುವಂತಹ ಭಾಷೆಯಲ್ಲಿ ಸಂವಹನ ಮಾಡೊದಕ್ಕಾಗೋಲ್ಲ ಆದ್ದರಿಂದ ಅವನಿಗೆ ತಿಳಿದಿರುವ ಭಾಷೆಯಲ್ಲಿ ನಮಗೆ ತಿಳಿದಿರುವ ಭಾಷೆಯಲ್ಲಿ ಅವನಿಗೆ ಸಂವಹನ ಮಾಡ್ಬೇಕಾಗುತ್ತೆ ಆದ್ದರಿಂದ ಕನ್ನಡ ಭಾಷೆಯನ್ನು ಭವಿಷ್ಯದಲ್ಲಿ ಎತ್ತಿ ಹಿಡಿಬೇಕಾಗುತ್ತೆ ಎತ್ತಿಹಿಡಿಯಲೇ ಬೇಕಾಗುತ್ತೆ ಅನ್ನೋದಾದ್ರೆ ಈಗಿನ ಇತ್ತೀಚಿನ ದಿನಗಳಲ್ಲಿ ನಾವು ಭಾಷೆಯಲ್ಲಿ ಅಪಾರ ಪ್ರೀತಿಯನ್ನು ಹೊಂದಿರುವ ಕವಿಗಳಾಗಿರ್ಬೋದು ಕವಯಿತ್ರಿಗಳಾಗಿರ್ಬೋದು ಸಾಹಿತ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಆಸಕ್ತಿಯನ್ನು ನೀಡಿದವರು ಕನ್ನಡ ಭಾಷೆಯನ್ನ ಎತ್ತಿ ಹಿಡಿಯುತ್ತಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾದ ವಿಚಾರ ಭಾಷೆಯನ್ನ ಎತ್ತಿ ಹಿಡಿದ್ರೆ ಅದರ ಪಾಡಿಗೆ ಅದು ಸಂರಕ್ಷಣೆ ಆಗುತ್ತೆ ಅದರ ಕನ್ನಡ ಭಾಷೆಯನ್ನ ಸಂರಕ್ಷಣೆ ಮಾಡುವಂತಹ ಅನಿವಾರ್ಯತೆ ಯಾವುದೇ ರೀತಿ ಅನಿವಾರ್ಯತೆ ಇಲ್ಲ ಕನ್ನಡ ಭಾಷೆ ಯಾವತ್ತಿಗೂ ನಮ್ಮನ್ನು ಸಂರಕ್ಷಣೆ ಮಾಡುತ್ತದೆ ನಾವು ಭಾಷೆಯನ್ನ ಕೂಡ ಸಂರಕ್ಷಣೆ ಮಾಡುವ ಮಾಡ್ಬೇಕು ಅನ್ನೋದು ನಮ್ಮ ಎಲ್ಲ ಕನ್ನಡಿಗರ ಆದ್ಯ ಕರ್ತವ್ಯ ಕೂಡ ಹೌದು